ಉತ್ತರ ಕರ್ನಾಟಕದ ಜಿಲ್ಲೆಗಳ ಅಭಿವೃದ್ದಿ ಬಗ್ಗೆ ಇವಾಗ ಸರ್ಕಾರ ಸಾಕಷ್ಟು ಗಮನ ಕೊಡ್ತಾ ಇದೆ ಮೊದ್ಲಿಗೆ ಆ ಉತ್ತರ ಕರ್ನಾಟಕದ ಜಿಲ್ಲೆಗೆ ಸಂಪರ್ಕ ಕೊಂಡಿನೇ ಇರ್ತಾರೆ ಈ ಸಾರಿಗೆ ಸಂಪರ್ಕದ ವ್ಯವಸ್ಥೆ ತುಂಬಾ ಕಷ್ಟ ಇತ್ತು ಮತ್ತು ಅದು ತು ತುಂಬ ಗ್ರಾಮೀಣ ಪ್ರದೇಶ ಅದು ಆದ ಕಾರಣ ಅಲ್ಲಿ ವಿದ್ಯೆ ಸ್ಕೂಲ್ ಶಾಲೆ ಶಾಲೆಗಳು ಸಾಕಷ್ಟು ಇರಲಿಲ್ಲ ಮತ್ತು ಮಾ ಶೌಚಾಲಯದ ಮಾ ಕೊರತೆ ಈಗಿನ ಸರ್ಕಾರ ಸರ್ಕಾರದ ಕೊಡುಗೆ ಏನೆಂದ್ರೆ ಇವಾಗ ಪ್ರತಿ ಮನೆಗೆ ಶೌಚಾಲಯ ಕಡ್ಡಾಯ ಅಂತ ಅದು ತುಂಬ ಉತ್ತಮ ಅಭಿವೃದ್ದಿ ಮತ್ತು ಶಾಲೆಗಳು ಸುಮಾರು ಶಾಲೆಗಳು ಇವೆ ಇವಾಗ ಮೊದಲೆಲ್ಲ ಮೊದಲಿನ ಕಾಲದಲ್ಲಿ ಒಂದು ನಾವು ಮೂವತ್ತು ನಲವತ್ತು ವರ್ಷದ ಹಿಂದೆ ಹಿಂದೆ ಶಾಲಾ ಶಾಲೆಯ ಸಮಸ್ಯೆ ಇತ್ತು ಶೌಚಾಲಯ ಊರಲ್ಲಿ ಕೆರೆ ಒಂದು ಕೆರೆಯನ್ನು ನೀರಿನ ಸಂಪರ್ಕ ನಲ್ಲಿ ಸಂಪರ್ಕ ಎಲ್ಲ ಇರಲಿಲ್ಲ ಇವಾಗ ಜಲ್ ಜೀವನ್ ಮಿಷನ್ನ ತ್ರೂ ನಲ್ಲಿ ಪ್ರತಿ ಮನೆಗು ಗಂಗೆ ಅಂತ ಪ್ರಾ ಇದು ನಲ್ಲಿ ಸಂಪರ್ಕ ಸಾರಿಗೆ ವ್ಯವಸ್ಥೆ ತುಂಬಾ ಉತ್ತಮ ಆಗಿದೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವಾ ಈಗಿನ ಸರ್ಕಾರ ಸಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಗ್ಗೆ ಸಾಕಷ್ಟು ಗಮನ ಹರಿಸಿದೆ ಮೊದಲು ಬಾ ಉತ್ತರ ಕರ್ನಾಟಕದಲ್ಲಿ ಮೊದಲೆಲ್ಲ ಬಾಲ್ಯ ವಿವಾಹ ಅದು ಚಾಲ್ತಿಯಲ್ಲಿತ್ತು ಈಗಿನ ಸರ್ಕಾರಗಳು ಆ ಬಾಲ್ಯ ವಿವಾಕ ವಿವಾಹದ ವಯೋಮಿತಿ ಕಡ್ಡಾಯ ಒಂದು ಹದಿನೆಂಟು ವರ್ಷದ ಮೇಲುಗಡೆ ಮಾಡಿದ್ದರಿಂದ ಬಾಲ್ಯ ವಿವಾಹ ಆದಷ್ಟು ಕಡ್ಮೆ ಇದೆ ಮತ್ತು ಸಾರಿಗಿಂಗೆ ಸಾರಿಗೆ ಸಾರಿಗೆ ಸಂಪರ್ಕನು ಇವಾಗ ತುಂಬ ಉತ್ತಮ ರೀತಿಯಲ್ಲಿ ಒಂದು ಊರಿಂದ ಒಂದು ಊರಿಗೆ ಜನ ಸಂಪರ್ಕ ಹೋಗೋಕೆ ಸಾರಿಗೆ ಮುಖಾಂತರ ಬಸ್ಸು ಮೊದಲು ಎಲ್ಲ ಬಸ್ಸೂ ವಾಹನಗಳು ತುಂಬಾ ಕಡಿಮೆ ಇತ್ತು ಇವಾಗಾ ಬಾ ಗೋರ್ಮೆಂಟ್ ಸರ್ಕಾರಗಳು ಬಸ್ಸನ್ನು ಓಡಿಸ್ತಾ ಇವೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕು ಹೆಚ್ಚಿನ ನಿಗಾ ವಹಿಸಿ ಆಸ್ಪತ್ರೆಗಳನ್ನು ಎಲ್ಲ ಕಟ್ಟಿದ್ದಾರೆ ಆಸ್ಪತ್ರೆಗಳು ಈಗ ಸರ್ಕಾರದವತಿಯಿಂದಲೆ ಆಸ್ಪತ್ರೆಗಳು ಇದೆ ಆ ಆಸ್ಪತ್ರೆಗಳು ಬಡ ಜನರಿಗೆ ತುಂಬ ಉಪಯೋಗಕ್ಕೆ ಬೀಳ್ತಾ ಇವೆ